ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ತುಂಬ ಫೇಮಸ್ಸಾಗಿ ತುಂಬ ಪ್ರಖ್ಯಾತವಾದ ಕ್ರೀಡೆ ಆಟಗಾರ ಯಾರೆಂದರೆ ಅದು ಅನಿಲ್ ಕುಂಬ್ಳೆ ಏಕೆ ಅಂದರೆ ಇವರು ಯಾವ ರೀತಿ ಇವರು ಕ್ರಿಕೆಟನ್ನು ಅವರು ಆಡ್ತಾರೆ ಅಂದರೆ ಇಡೀ ಪ್ರಪಂಚಕ್ಕೆ ಗೊತ್ತು ಇವರು ಯಾವ ಎಷ್ಟು ಫೇಮಸ್ಸು ಮತ್ತೆ ಇವರು ಹೇಗೆ ಎಷ್ಟೆಲ್ಲ ಕಷ್ಟ ಪಟ್ಟು ಇವರು ಕ್ರಿಕೆಟ್ನ ಆಡಿ ಹೆಸರು ಮಾಡಿದ್ದಾರೆ ಅಂತ ಅನಿಲ್ ಕುಂಬ್ಳೆಯವರು ನಮ್ಮ ಕರ್ನಾಟಕ ಮೂಲದವರು ಇವರು ನಮ್ಮ ಇಂಡಿಯಾ ದೇಶಕ್ಕೆ ಆಡಿದ್ದಾರೆ ನಮ್ಮ ಕರ್ನಾಟಕ ರಣಜಿ ಟೀಮ್ಗೆ ಆಡಿದ್ದಾರೆ ಮತ್ತು ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ಗೆ ಐ ಪಿ ಎಲ್ಅಲ್ಲಿ ಆಡಿದ್ದಾರೆ ಮತ್ತು ನಮ್ಮ ಇಂಡಿಯನ್ ಟೀಮ್ಗೆ ಕ್ಯಾಪ್ಟನ್ ಆಗಿ ಕೂಡ ಆಡಿದ್ದಾರೆ ಇವರು ಸ್ಪಿನ್ ಬೌಲರಾಗಿ ಇವರು ನಮ್ಮ ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ ಅನಿಲ್ ಕುಂಬ್ಳೆಯವರು ಮತ್ತು ಇವರು ಟೆಸ್ಟ್ ಮ್ಯಾಚಲ್ಲಿ ಹತ್ತಕ್ಕೆ ಹತ್ತು ವಿಕೆಟನ್ನು ತೆಗೆದು ತೆಗೀತಾರೆ ಈ ಮೂಲಕ ಇವರು ಇಡೀ ಪ್ರಪಂಚಕ್ಕೆ ಇವರು ಫೇಮಸ್ ಆಗ್ತಾರೆ ಅನಿಲ್ ಕುಂಬ್ಳೆಯವರು ಮತ್ತೆ ಇವರು ಯಾವ ರೀತಿ ಇವರು ಹೆಸರು ಮಾಡ್ತಾರೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಮಕ್ಕಳಿಗೂ ಪ್ರತಿ ಯುವಕರಿಗೂ ಪ್ರತಿ ಆಟಗಾರರಿಗೂ ಇವರ ಹೆಸರು ಅಚ್ಚಾಗಿ ಉಳಿದಿದೆ ಮತ್ತೆ ಅದು ಉಳಿಯುತ್ತೆ ಕೂಡ ಮತ್ತೆ ಇವರು ಎಷ್ಟು ಸರಳ ಜೀವಿ ಅಂದರೆ ತುಂಬ ಡೌನ್ ಟು ಅರ್ತ್ ಅಂತಾರಲ್ಲ ಆ ರೀತಿ ಇವರು ಬದುಕ್ತಾರೆ ಈ ಕಾರಣದಿಂದ ಕೂಡ ಇವ್ರನ್ನ ತುಂಬ ಜನಗಳು ಇಷ್ಟಪಡ್ತಾರೆ ಅನಿಲ್ ಕುಂಬ್ಳೆನ ಮತ್ತೆ ಈ ರೀತಿ ಅನಿಲ್ ಕುಂಬ್ಳೆ ಥರನೇ ತುಂಬಾ ಜನಗಳು ನಮ್ಮ ರಾಜ್ಯದಿಂದ ನಮ್ಮ ದೇಶಕ್ಕಾಗಿ ಕ್ರಿಕೆಟ್ಗೆ ರೆಪ್ರೆಸೆಂಟ್ ಮಾಡಿದ್ದಾರೆ ವೆಂಕಟೇಶ್ ಪ್ರಸಾದ್ ಮತ್ತೆ ಸ್ಟಾರ್ಟ್ ಬಿನ್ನಿ ಮ ಈ ರೀತಿ ಪ್ಲೇಯರ್ಸ್ಗಳು ನಮ್ಮ ದೇಶಕ್ಕಾಗಿ ಆಡಿರೋದು ಮತ್ತೆ ಬ್ಯಾಟ್ಸ್ಮ್ಯಾನ್ ಇರೋದ್ರಲ್ಲಿ ರಾಹುಲ್ ದ್ರಾವಿಡ್ ಈ ರೀತಿ ಆಟಗಾರರು ನಮ್ಮ ದೇಶಕ್ಕಾಗಿ ಆಡಿದ್ದಾರೆ ಈಗ ಪ್ರೆಸೆಂಟ್ ನಮ್ಮ ಕ್ರಿಕೆಟ್ ಟೀಮಲ್ಲಿ ಕೆ ಎಲ್ ರಾಹುಲ್ ಇಂಥಾ ಆಟಗಾರರೆಲ್ಲಾ ನಮ್ಮ ರಾಜ್ಯದಿಂದ ಬಂದು ನಮ್ಮ ದೇಶಕ್ಕೋಸ್ಕರ ಆಡ್ತಿರೋದೆ ನಮಗೆ ತುಂಬ ಖುಷಿಯಾದ ವಿಷಯ ಮತ್ತೆ ಹೆಮ್ಮೆಯಾದ ವಿಷಯ ಇವೆರುಗಳಿಗೆಲ್ಲ ನಮ್ಮ ರಾಜ್ಯದಲ್ಲಿ ತುಂಬ ಸೌಲಭ್ಯಗಳು ಕೊಡ್ತಿದ್ದಾರೆ ಆಟಾಡೋದಿಕ್ಕೆ ಕಲಿಯೋದಿಕ್ಕೆ ಮತ್ತೆ ಪ್ರಾಕ್ಟಿಸ್ ಮಾಡೋಕ್ಕೆ ಈ ರೀತಿ ಅವರಿಗೆ ಸೌಲಭ್ಯ ಕೊಡೋದ್ರಿಂದ ನಮ್ನ ಪ್ರತೀ ನಮ್ಮ ಮಕ್ಳಿಗುನೂ ಪ್ರತಿ ಯುವಕರಿಗುನೂ ಅದು ಹುರಿದುಂಬಿಸುತ್ತೆ ನಾವು ಕೂಡ ಏನಾರ ಒಂದು ಜೀವನದಲ್ಲಿ ಸಾಧನೆ ಮಾಡ್ಬೋದು ಅಂತ ಈ ಕಾರಣದಿಂದ ಸರ್ಕಾರವು ಕೂಡ ತುಂಬಾ ಕ್ರೀಡೆಗೆ ಒತ್ತನ್ನು ಕೊಟ್ಟು ಎಲ್ಲ ಸೌಲಭ್ಯಗಳನ್ನು ಮತ್ತೆ ಎಲ್ಲ ಟ್ರೈನಿಂಗುಗಳನ್ನು ಮಕ್ಕಳುಗಳಿಗೆ ಯುವಕರಿಗೆ ಯುವಕರಿಗೆ ಮಾಡ್ಕೊಡ್ತಿದ್ದಾರೆ ಸರ್ಕಾರದವರು